ನಾನು ಮತ್ತು ನನ್ನ ಸ್ನೇಹಿತರು ಯಾವಾಗಲೂ ಸ್ಪ್ರಿಂಟ್ ವಿರಾಮಗಳನ್ನ ಮಾಡ್ತಾಯಿದ್ವಿ ಹಾಗೇ ರನ್ನಿಂಗ್ ರೇಸ್ಗಳ್ನ ಮಾಡ್ತಾಯಿದ್ವಿ ಯಾರು ಫರ್ಸ್ಟ್ ಬರ್ತಾರೆ ಅಂತ ಹೀಗೇ ನನ್ನ ರನ್ನಿಂಗ್ ಕೆರಿಯರ್ ಸ್ಟಾರ್ಟಾಗಿದ್ದು ಹಾಗೇ ನಾವು ರ ಫಿಟ್ಟಾಗಿರಲು ಆಗಿರಕ್ಕೆ ರನ್ನಿಂಗ್ ಎಷ್ಟು ಸಹಾಯ ಮಾಡಿದೆ ಅಂದರೆ ನಾನು ರನ್ನಿಂಗ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ವೇಯ್ಟ್ ಇದ್ದೆ ಗೇಯ್ನಾಗಿತ್ತು ರನ್ನಿಂಗ್ ಸ್ಟಾಟ್ ಮಾಡಿ ಆಗಿದ್ದ ಮೇಲೆ ನಾನು ತುಂಬ ವೇಯ್ಟ್ ಲಾಸ್ ಮಾಡಿಕೊಂಡೆ ಒಂದು ಒಂದು ವೀಕಲ್ಲೇ ಟೂ ಟು ತ್ರೀ ಕೆ ಜಿಸು ನಾನು ಇಳಿದಿದ್ದೀನಿ ಹಾಗಾಗಿ ಇದು ಒಂಥರ ಫಿಟ್ಟಾಗಿರಲು ಮತ್ತು ಆರೋಗ್ಯವಂತ ಆರೋಗ್ಯವಂತರಾಗಿರಲು ರನ್ನಿಂಗ್ ತುಂಬ ಸಹಾಯ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ